ಡ್ರಾಯಿಂಗ್ ಅನ್ನೋದು ಒಂದು ಒಂದು ಒಳ್ಳೆ ಇದು ಅದರಿಂದ ನಾವು ಒಳ್ಳೆ ಕಲಾವಿದ್ರು ಆಗ್ಬೋದು ಫಸ್ಟು ಮಾಡಿದಾಗ ಚೆನ್ನಾಗಿ ಬರೋಲ್ಲ ಆಮೇಲೆ ಹೋಗ್ತಾ ಹೋಗ್ತಾ ಚೆನ್ನಾಗಿ ಬರ್ತದೆ ಅದು ಫಸ್ಟು ಮಾಡ್ತಾ ಮಾಡ್ತಾ ಅದು ಲೇಟ್ ಆಗ್ಬೋದು ಆಮೇಲೆ ಹೋಗ್ತಾ ಹೋಗ್ತಾ ಒಳ್ಳೆಯ ಒಂದು ಕಲಾವಿದ್ರು ಆಗ್ಬೋದು ಅದಕ್ಕೆ ಪೆನ್ಸಿಲ್ ಬೇಕು ಪೆನ್ಸಿಲು ಸ್ಕೆಚ್ಚು ರಬ್ಬರು ಶಾಪ್ನರು ಎಲ್ಲ ಬೇಕು ಆದ್ದರಿಂದ ಅದು ಮಾತಾಡ್ಬೋದು ಅದರಿಂದ ಏನೋ ಒಂದು ಚೆನ್ನಾಗಿರ್ತದೆ ಡ್ರಾಯಿಂಗ್ ಅನ್ನೋದು ಒಂದು ಕಲೆ ಆಗಿದೆ ಅದರಿಂದ ಒಳ್ಳೆಯ ಒಂದು ಪರಿಚಯ ಮಾಡ್ಕೊಳ್ಬೋದು ಒಂದು ಟಿವಿ ಶೋಗೆ ಹೋಗ್ಬೋದು ಒಂದು ಯಾವುದೋ ರೇಡ್ಯೊ ಶೋಗೆ ಹೋಗ್ಬೋದು ಇಲ್ಲ ನಾವೊಂದು ಸ್ಕೂಲ್ಗೆ ಹೋಗ್ಬೋದು ಅಲ್ಲಿಂದಲೂ ತುಂಬ ಒಂದು ಮಟ್ಟಿಗೆ ಹೋಗ್ಬೋದು ಅದರಿಂದ ಒಳ್ಳೆಯ ಒಂದು ಡ್ರಾಯಿಂಗ್ ಅದು ಮಾಡ್ತಾ ಮಾಡ್ತಾ ಒಳ್ಳೆಯ ಒಂದು ಒಂದು ಸ್ಟೇಜಿಗೆ ನಾವು ಹೋಗ್ಬೋದು ಎಲ್ಲದರ ಈಗೊಂದು ಫಿಲಮ್ಗೆ ಆದ್ರೂ ಒಂದು ಸ್ಕೆಚ್ ಹಾಕ್ಬೇಕಾಯ್ತದೆ ಒಂದು ಡ್ರಾಯಿಂಗ್ ಅನ್ನೋದು ಒಬ್ಬ ಸಿವಿಲ್ ಸಿವಿಲ್ಗುನಷ್ಟು ಮಾಡ್ಬೋದು ಸಿವಿಲ್ ಅವ್ನೂ ಸ್ಕೆಚ್ಚೇ ಹಾಕ್ಬೇಕು ಅದ್ರಾಗೂ ಡ್ರಾಯಿಂಗೆ ಮೇಯ್ನು ಹಾಕಿರೋ ಸ್ಕೆಚ್ ಹಾಕಿದ ಅಂದ ತಕ್ಷಣ ಅದ್ರ ಮೇಸ್ತ್ರಿಯನ್ನು ಮನೆ ಕಟ್ಟ ಬೇಕು ಅದರಿಂದ ಒಂದು ಡ್ರಾಯಿಂಗ್ ಎನ್ನೋದು ಒಂದು ನಾವು ಚಿಕ್ಕ ವಯಸ್ಸಿಂದ ಅದನ್ನು ಅಳ್ವಡ್ಸ್ಕೊಂಡು ಬರಬೇಕು ಇಲ್ಲ ಅಂದ್ರೆ ಆಗೋಲ್ಲ ಆದ್ದರಿಂದ ಒಂದು ಒಳ್ಳೆಯ ಡ್ರಾಯಿಂಗ್ ಕಲಿತ್ಬಿಟ್ರೆ ಒಂದು ಒಂದು ನಮಗೆ ಒಂದು ಜೀವನ ಸಾಗ್ತದೆ ಹೇಗೋ ಒಂದು ಜೀವನ ಉಳುತ್ತದೆ ಅದರಿಂದ ಒಂದು ಡ್ರಾಯಿಂಗು ಬೇಕೇ ಬೇಕು ಡ್ರಾಯಿಂಗು ತಪ್ಪಾದ್ರೂ ಸರಿಯಾಗಿಲ್ಲ ಅದೊಂದು ಅತ್ಯುತ್ತಮ ಕಲಾವಿದನಾಗಲು ನಾವು ಪತ್ರಿ ಮಾಡ್ಬೋದು ಡ್ರಾಯಿಂಗ್ ಮಾಡ್ತಾ ಒಂದು ಆನೆ ಮಾಡ್ಬೋದು ಒಂದು ಮನೆ ಸ್ಕೆಚ್ ಹಾಕ್ಬೋದು ಇಲ್ಲ ಒಂದು ಬೆಟ್ಟ ಗುಡ್ಡ ಬಿಡ್ಬೋದು ಅದೇ ಏನೇನೋ ಮಾಡ್ತಾ ಮಾಡ್ತಾ ಒಂದು ನಮಗೆ ಐಡಿಯಾ ಬರ್ತದೆ ಫಸ್ಟ್ ಮಾಡಿದಾಗ ಯಾರಿಗೂ ಚೆನ್ನಾಗಿರೋಲ್ಲ ಮಾಡ್ತಾ ಮಾಡ್ತಾ ಹೋಗ್ತಾ ಇದ್ದರೆ ನಾವು ಅದು ಒಂದು ಒಂದು ಸ್ಕೆಚ್ ಗೊತ್ತಾಯ್ತದೆ ನಮಗೆ ಮಾಡ್ಬೋದು ಹೋಗ್ತಾ ಹೋಗ್ತಾ ಮಾಡ್ತಲೇ ಇರ್ಬೋದು ಏನಿಲ್ಲ ಮಾತಾಡ್ತಾ ಮಾತಾಡ್ತಾ ಹೋಗ್ತಾ ಇರ್ಬೋದು ಏನಿಲ್ಲ ಆದ್ರೆ ಡ್ರಾಯಿಂಗ್ ಒಂದು ಒಳ್ಳೆಯದು ಡ್ರಾಯಿಂಗ್ ಮಾಡೋದಿದು ಒಳ್ಳೇದು ಆ ಸ್ಕೆಚ್ಚು ನಾವು ಹಾಕ್ಬೋದು ಅದರಿಂದ ಒಳ್ಳೆ ಒಂದು ಇದು ಮಾಡ್ಬೋದು ಅದರಿಂದ ಮತ್ತು ಒಂದು ಒಳ್ಳೆ ಡ್ರಾಯಿಂಗ್ ಸ್ಕೆಚ್ ಮಾಡ್ದಾಗ ಒಂದು ಅಂದೆ ಒಂದು ಫಿನಿಶಿಂಗ್ ಕೊಡ್ಬೇಕೆಂದ್ರೆ ಅದನ್ನು ಒಂದು ಸ್ಕೆಚ್ ಪೆನ್ನು ತಗೊಂಡು ನಾವು ಅದನ್ನು ಸ್ ಇದು ಮಾಡಿದಾಗ ಅದಕ್ಕೆ ಒಳ್ಳೆ ಒಂದು ಬಣ್ಣ ಒಂದು ಕಲರ್ ತುಂಬಿದಾಗ ಅದು ಒಂದು ಚೆನ್ನಾಗಿ ಬರುತ್ತದೆ ಆದ್ದರಿಂದ ಒಂದು ಒಳ್ಳೆ ತೆಗೆದ್ಬಿಟ್ರೆ ಒಳ್ಳೆಯ ಇದಿರ್ತದೆ ಒಳ್ಳೆಯ ಚೆನ್ನಾಗಿ ಬರುತ್ತೆ ಡ್ರಾಯಿಂಗ್ ನಾವು ನಾವು ಚಿಕ್ಕ ಕೈ ಮಕ್ಳಿಗೂ ನಾವು ಹೇಳ್ಕೊಡ್ಬೋದು ನಮ್ಮ ಮಕ್ಳಿಗೆ ಹೇಳ್ಕೊಡ್ಬೋದು ಆಮೇಲೆ ಡ್ರಾಯಿಂಗ್ ಅನ್ನೋದು ಒಂದು ಈ ಮನುಷ್ಯನ ಒಂದು ಸೈ ಒಂದೂ ಒಂದು ಇದು ಮಾಡ್ತಾ ಮಾಡ್ತಾ ನಮಗೆ ಫಸ್ಟು ಬರೋಲ್ಲ ಹೋಗ್ತಾ ಹೋಗ್ತಾ ಒಂದು ಬರ್ತದೆ ಅದು ಸ್ಕೆಚ್ ಮಾಡ್ತಾ ಮಾಡ್ತಾ ಕಷ್ಟಪಟ್ಟರೆ ಪ್ರತಿಫಲ ಸಿಗುತ್ತೆ ಮಾಡ್ತಾ ಮಾಡ್ತಾ ನಮಗೆ ಗೊತ್ತಾಯ್ತದೆ ಡ್ರಾಯಿಂಗ್ ಯಾವ ಥರ ಯಾವ ಥರ ಮಾಡ್ಬೇಕು ಅಂತ ಫಸ್ಟ್ ಮಾಡ್ದಾಗ ಯಾವಾಗ್ಲೂ ಒಂಥರ ಚೆನ್ನಾಗಿರೋಲ್ಲ ಹೋಗ್ತಾ ಹೋಗ್ತಾ ಮನೆಯಲ್ಲೂ ಅಭ್ಯಾಸ ಆದಮೇಲೆ ಚೆನ್ನಾಗಿ ಬರ್ತದೆ ಆ ಡ್ರಾಯಿಂಗಿಂದ ನಾವು ಸುಮಾರು ಏನಾರ ಒಂದು ಮಾಡ್ಬೋದು ಸ್ಕೆಚ್ ಮಾಡ್ಬೋದು ಒಂದು ಹುಡುಗನನ್ನ ನಾವು ಬಿಡಿಸ್ಬೋದು ಆಮೇಲೆ ಮೇಯ್ನು ಶಾಪ್ನರ್ ಇರಬೇಕು ಪೆನ್ಸಿಲ್ ಇರಬೇಕು ಏನೋ ಒಂದು ನಮ್ಗೆ ಇದ್ದಾಗ ನಾವು ಮಾತಾಡ್ತಾ ಮಾತಾಡ್ತಾ ಒಂದು ಡ್ರಾಯಿಂಗ್ ಮಾಡ್ಬೋದು ಅವ್ರ ಅಳತೆ ಕೇಳಿಸಿಕೊಂಡು ಕೇಳಿಸ್ಕೊಂಡು ಫಸ್ಟು ಹೇಳಿದ್ರೆ ಒಂದು ಯಾವ್ದಾರ ಒಂದು ಮನೆ ಥರ ಹೇಳ್ದಾಗ ಯಾವ್ದದ್ರೂ ಬೆಟ್ಟದ ಥರ ಹೇಳಿದ್ರೆ ಆ ಒಂದು ಡೆಶ್ಟಿನ ಥರ ಹೇಳಿದ್ರೆ ಅದು ಒಂದು ನಾವು ಮಾಡ್ಬೋದು ಅದರಿಂದ ಒಳ್ಳೆಯ ಒಂದು ಇದಾಯ್ತದೆ ಆಮೇಲೆ ಮಾಡ್ತಾ ಮಾಡ್ತಾ ನಮಗೆ ಡ್ರಾಯಿಂಗ್ ಗೊತ್ತಾಯ್ತದೆ ಆದ್ದರಿಂದ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಒಂದು ಚೆನ್ನಾಗಿ ಒಂದು ಡ್ರಾಯಿಂಗ್ ಮಾಡೋದು ಕಲ್ತ್ಕೊಳ್ಬೌದು ಅದನ್ನ ನಾವು ಪ್ರ್ಯಾಕ್ಟೀಸು ಡೈಲಿ ಡೈಲಿ ಪ್ರ್ಯಾಕ್ಟೀಸ್ ಮಾಡಬೇಕು ಅದರಿಂದ ನಮಗೆ ಒಳ್ಳೆಯ ಒಂದು ಇದಾಯ್ತದೆ ಪ್ರ್ಯಾಕ್ಟೀಸ್ ಮಾಡ್ತಾ ಮಾಡ್ತಾ ಡ್ರಾಯಿಂಗ್ ಮಾಡೋರು ಒಳ್ಳೆ ಬರ್ತಾರೆ ಈಗ ಅವ್ರೇ ನಮಗೆ ಡ್ರಾಯಿಂಗ್ ಹೇಳ್ಕೊಟ್ಟಿದ್ದೀನಿ ಸರ್ ಒಬ್ಬರು ಗುರು ಈಶ್ವರ ಅಂತ ಒಬ್ರು ಅವರೇ ಅವ್ರು ನಮ್ಮ ಡ್ರಾಯಿಂಗ್ ಸರು ಅವ್ರು ಮಸ್ತ್ ನ್ಯಾಷನಲ್ ಅವಾರ್ಡು ಪ್ರತಿಭಾ ಪುರಸ್ಕಾ ಅವಾರ್ಡು ಎಲ್ಲ ಸಿಕ್ಕಿದೆ ಅವ್ರಿಗೆ ಅವ್ರು ಒಳ್ಳೆಯ ಕಲಾವಿದರು ಅವರಿಂದ ನಾವೂ ಈ ಮಟ್ಟಿಗೆ ಬರೋಕೆ ಸಾಧ್ಯ ಅವರು ಒಂದು ನಮ್ಮ ಯಾ ಗುರು ಒಂದು ಮಾರ್ಗದಾರಿ ಎಂಥದ್ದು ಎಂತ ತೊರ್ಸಿದ್ದಾರೆ ಇಂಥದ್ದನ್ನು ಮಾಡಿದ್ದಕ್ಕೆ ನಮಗೆ ಡ್ರಾಯಿಂಗು ಲೈಫು ನಾನು ಫಸ್ಟ್ ಟೈಮು ಡ್ರಾಯಿಂಗ್ ಅಂದ ತಕ್ಷಣ ನನಗೆ ಇಂಟ್ರಸ್ಟ್ ಇರಲಿಲ್ಲ ಅವರು ಒಂದು ದಿವ್ಸ ಕೂತ್ಕೊಂಡು ಇದು ಒಳ್ಳೆಯ ದುಡ್ಡು ಮಾಡ್ಬೋದು ಆಗುತ್ತೆ ಏನೋ ಒಂದು ಮಾಡ್ತೀಯಾ ನೀನು ಅಂತ ಅಂದರು ಆದ್ದರಿಂದ ಒಂದು ಮಾಡ್ಬೋದು ಅಂತ ಅಂತ ಅಂದ್ರು ಅದರಿಂದ ನಾವು ಮಾತಾಡಿದ್ವಿ ಅದರಿಂದ ಒಂದು ಡ್ರಾಯಿಂಗ್ ಗಳಿಸ್ಕೊಂಡ್ವಿ ಅವರು ಒಳ್ಳೆ ಒಂದು ಕಲಾವಿದರು ಅವ್ರು ಬೆಸ್ಟು ಅವರೇ ಅವರ ಒಂದು ಮಹಾದೇವ ಅಂತ ಅವ್ರ ಸರ್ರು ಅವ್ರಿಗೆ ಅವರು ಅವ್ರ್ಗೆ ಅವ್ರು ಅವರು ಟೀಚ್ ಮಾಡಿದ್ದು ಅದರಿಂದ ಅವ್ರು ಮಾಡಿ ಮಾಡಿ ಕಲಿತ್ಕೊಂಡ್ರು ಕಲಿತ್ಕೊಂಡ್ಬಿಟ್ಟು ಅವರೆಲ್ಲ ಮಾಡಿದರು ಕಲ್ತ್ಕೊ ನಮ್ಗೂ ಅವ್ರು ಡ್ರಾಯಿಂಗ್ ನಮ್ಗೂ ಅವರ ಅವರ ಒಂದು ಒಂದ್ಸ್ವಲ್ಪ ಅಭ್ಯಾಸವನ್ನು ಅವರೊಂದು ಇದು ಡ್ರಾಯಿಂಗ್ ನಾವು ಬಿಡ್ಸೋದು ನಮಗೆ ಹೇಳ್ಕೊಟ್ರು ಒಂದು ಮಾರ್ಗದರ್ಶನ ಮಾಡಿ ಒಳ್ಳೆ ಡ್ರಾಯಿಂಗ್ ಒಳ್ಳೆ ಕಲಾವಿದ್ರು ಮಾತ್ರ ಒಳ್ಳೆ ಡ್ರಾಯಿಂಗ್ ಬಿಡ್ಸ್ಬಿಟ್ಟು ನಾವು ಒಂದು ಪಕ್ಷ ಆಗ್ಬೋದು ಒಂದು ಆನೆ ಆಗ್ಬೋದು ಒಂದು ಹುಲಿ ಆಗ್ಬೋದು ಒಂದು ಇದು ಆಗ್ಬೋದು ನಾವು ಡ್ರಾಯಿಂಗ್ ಮಾಡ್ಕೊಳ್ತೇವೆ ದೇವ್ರು ಆಗ್ಬೋದು ಡ್ರಾಯಿಂಗ್ ಮಾಡೋದು ಒಳ್ಳೆ ಮನ್ಸಿಟ್ಟು ಒಳ್ಳೆ ಇಂಟ್ರಸ್ಟ್ ಕೊಟ್ಟು ಮಾಡಿದ್ರೆ ಅವ್ರಿಗಾಗಿ ಒಂದು ಅವ್ರ ಕೆಲಸ ಅವ್ರು ಮಾಡ್ಬೋದು ನಾನು ಈ ಡ್ರಾಯಿಂಗ್ ಮೇಲೆ ತೋರಿಸ್ದೆ ಇಂಟಸ್ಟು ಅದು ನನಗೆ ಒಳ್ಳೆ ಇದು ಒಂದು ರೆಸ್ಪಾನ್ಸ್ ಬಂತು ನನಗೆ ಮಾಡ್ತಾ ಮಾಡ್ತಾ ಹೀಗೆ ಅದು ಒಳ್ಳೆ ನನಗೆ ರೆಸ್ಪಾನ್ಸ್ ಬಂತು ಹಾಗೆ ಮಾಡಿದೆ ಅದು ಚೆನ್ನಾಗಿ ಮಾಡ್ತಿದ್ದೆ ಚೆನ್ನಾಗಿ ಮಾಡ್ತಾ ಮಾಡ್ತಾ ಅದಕ್ಕಿಂತ ನನಗೆ ಒಂದು ಒಳ್ಳೆ ಒಂದು ಉತ್ತಮ ಅನ್ನೋದು ಒಂದು ನನಗೆ ಸುಮಾರು ಬೇರೆ ಕಡೆ ಸಂಚನವಾಗಿದೆ ಅವರು ನಾನು ಡ್ರಾಯಿಂಗ್ ಮಾಡಿದಾಗ ಚೆನ್ನಾಗೆ ಹಣ ಕೊಟ್ರೂ ಇತರೆ ಮಾಡ್ತಾ ಮಾಡ್ತಾ ನಾನು ಟೀಚಿಂಗ್ ಮಾಡ್ತಿದ್ದೀನಿ ಈ ಕಡೆ ಇದೂ ಮಾಡ್ತಿದ್ದೀನಿ ಮಾಡಿ ಮಾಡಿ ಒಂದು ಡ್ರಾಯಿಂಗ್ ಮಾಡೋದು ಒಂದು ಯ ವ್ಯತ್ಯಾಸ ಅದರಿಂದ ನಾವು ತುಂಬ ಗಳ್ಸಿದ್ದೀವಿ ಅದೊಂದು ಒಳ್ಳೆ ನಮ್ಮ ಜೀವನದಲ್ಲಿ ಒಂದು ಒಳ್ಳೆ ಅಂಗ ಒಂದು ಬಿಡಿಸೋದಾದ್ರೆ ಡ್ರಾಯಿಂಗಿಂದ ಒಳ್ಳೆ ಒಳ್ಳೆ ಒಂದು ಒಂದು ಸ್ಕೆಚ್ ಮಾಡ್ಬೋದು ಅದರಿಂದ ನಾವೊಂದು ಏನಾದ್ರೂ ಒಂದು ಚೆನ್ನಾಗಿ ಇರೋದೊಂದು ಡ್ರಾಯಿಂಗ್ ಮಾಡಿದಾಗ ಅದು ಬೇರೆ ಮೆಚ್ತಾರೆ ಅದರಿಂದ ಒಳ್ಳೆ ಡ್ರಾಯಿಂಗ್ ಮಾಡಿದಾಗ ನಾವು ಅದ್ರಿಂದ ನಮಗೆ ಒಂದು ಖುಷಿ ಸಿಗ್ತದೆ ಒಂದು ಸಂತೋಷ ಸಿಗುತ್ತೆ ಇಷ್ಟು ಮಾಡಿದಾಗ ಲೇಟ್ ಆಗ್ತದೆ ಅದು ಮಾಡ್ತಾ ಮಾಡ್ತಾ ಆಮೇಲೆ ಅಭ್ಯಾಸ ಆಗ್ತದೆ ನಾನು ಫಸ್ಟ್ ಟೈಮ್ ಮಾಡಿದಾಗ ಏನು ಚೆನ್ನಾಗಿ ಬರಲಿಲ್ಲ ಮಾಡ್ತಾ ಮಾಡ್ತಾ ಡ್ರಾಯಿಂಗ್ ಅನ್ನೋದು ಒಳ್ಳೆ ಒಂದು ಚೆನ್ನಾಗಿ ನಮಗೆ ಇಂಟ್ರಸ್ಟ್ ಬಂತು ಮಾಡ್ತಾ ಮಾಡ್ತಾ ಇಂಟ್ರಸ್ಟ್ ಬಂತು ಆವಾಗಿಂದ ನಾನು ಇಂಟ್ರಸ್ಟ್ ಮಾಡಿ ಮಾಡ್ತಿದ್ದೀನಿ ಅದರಿಂದ ಒಳ್ಳೆಯ ಒಂದು ಇದೆ ವಾ ಚೆನ್ನಾಗಿದೆ ಅದರಿಂದ ಡ್ರಾಯಿಂಗ್ ಅನ್ನೋದು ಒಂದು ನಮ್ಮ ಒಂದು ಅಂಗಾಂಗ ಅದರಿಂದ ನಾವು ಒಳ್ಳೆಯ ಒಂದು ಸ್ಕೆಚ್ ಹಾಕ್ಬೋದು ಒಂದು ಇದು ಮಾಡ್ಬೋದು ಏನಾದರೂ ಒಂದು ಡ್ರಾಯಿಂಗ್ ಬೇಕು ಆದ್ದರಿಂದ ಒಂದು ಈ ಇಂಟ್ರಸ್ಟ್ ಬಂದು ನನಗೆ ಡ್ರಾಯಿಂಗ್ ಇಂಟ್ರಸ್ಟ್ ಬಂತು ಅದಕ್ಕೆ ನಂಗೆ ತುಂಬ ಡ್ರಾಯಿಂಗ್ ಇಷ್ಟ ಆಯಿತು ಆದರೆ ಒಂದು ನಾನು ಒಂದು ಬೈಕ್ ಸ್ಕೆಚ್ ಮಾಡಿದೆ ಒಂದು ಆನೆ ಸ್ಕೆಚ್ ಮಾಡಿದೆ ಒಬ್ಬ ಸಿವಿಲ್ ಇಂಜಿನಿಯರ್ದು ಒಂದು ಸುಮ್ಮನೆ ಒಂದು ಮನೆ ಸ್ಕೆಚ್ ಹಾಕ್ಕೊಟ್ಟೆ ಈ ಥರ ಮಾಡ್ಬೋದ ಅಂತ ಅದಕ್ಕೆ ಅವ್ರು ಒಳ್ಳೆ ಎಲ್ಲಿ ಎಲ್ಲಿ ಕಲಿತ್ರಿ ಸರ್ ನೀವು ಡ್ರಾಯಿಂಗ್ ಇದು ಮಸ್ತಾಗಿ ಕಲ್ತಿದ್ದೀರ ಅಂತ ಅಂದ್ರು ಆಗ ತುಂಬ ಖುಷಿ ಆಯಿತು ಡ್ರಾಯಿಂಗ್ ನಾವು ಮಾಡಿದ್ದಕ್ಕೂ ಒಳ್ಳೆ ಒಂದು ಸ್ ರೆಸ್ಪಾನ್ಸ್ ಸಿಕ್ತಲ್ಲ ಅಂತ ತುಂಬ ನನಗೆ ಖುಷಿ ಇತ್ತು ಅದರಿಂದ ನನಗೆ ಡ್ರಾಯಿಂಗ್ ಅಂದರೆ ನನಗೆ ಆವಾಗಿಂದ ಸ್ವಲ್ಪ ಇಂಟ್ರಸ್ಟ್ ಬಂತು ನಮ್ಮ ಫ್ರೆಂಡ್ಗಳಿಗೂ ಈ ಥರ ಇಂಟ್ರಸ್ಟ್ ಜಾಸ್ ಅವ್ರಿಗೆ ಇಂಟ್ರಸ್ಟ್ ಕೊಟ್ಟಿದ್ದೀನಿ ಈಗ ಮಾಡ್ಸಿದ್ದೀನಿ ಅವರು ಇಷ್ಟಪಡ್ತಾರೆ ಡ್ರಾಯಿಂಗ್ ನಾನು ಎಲ್ಲ ಅವರು ತುಂಬ ಒಂದು ಇಷ್ಟಪಟ್ಟು ಅವ್ರೊಂದು ಮಾತಾಡ್ತಾರೆ ಒಂದು ಡ್ರಾಯಿಂಗ್ ಮಾಡ್ತಾರೆ ಅವ್ರು ತುಂಬ ಜನ ಬರ್ತಾರೆ ಹಿಂಗೆ ಮಾಡ್ದಾಗ ನಂಗೆ ಒಳ್ಳೆ ಖುಷಿ ಆಯ್ತದೆ ನನ್ನಿಂದ ಇಷ್ಟು ಜನರು ಡ್ರಾಯಿಂಗ್ ಕಲಿತ್ರಲ್ಲ ಅಂತ ಆದ್ದರಿಂದ ತುಂಬ ಒಂದು ತುಂಬ ಖುಷಿ ಅಂದರೆ ಡ್ರಾಯಿಂಗ್ ಮಾಡಿ ಈಗ ಸಣ್ಣ ಮನೆ ಥರ ಒಂದು ಇದು ಸ್ಕೆಚ್ ಹಾಕಿಕೊಟ್ಟೆ ನಾನು ಒಂದು ಆನೆ ಒಂದು ಇನ್ನೊಂದು ಆನೆ ಎರಡು ಒಂದು ಅದೊಂದು ಫ್ಯಾಮ್ಲಿಯಿಂದ ಒಂದು ಒಂದು ಸಂಬಂಧ ಸಂಬಂಧ ಅವರ ಒಂದು ಫ್ಯಾಮಿಲಿ ನಡ್ಕೊ ಹೋಗ್ತಿತು ಬಂಡಿಪುರ ಫಾರೆಸ್ಟ್ ಹತ್ರ ಅದನ್ನ ನೋಡ್ಬಿಟ್ಟು ಸ್ಕೆಚ್ ಹಾಕ್ದೆ ಅದು ಮಸ್ತಾಗಿ ಬಂತು ನಾನೊಬ್ಬ ಅರಣ್ಯ ತುಂಬ ಇಷ್ಟಪಟ್ಟರು ಒಂದು ಪಾಪು ನೋಡ್ಬಿಟ್ಟು ಅದ್ನ ಇಷ್ಟಪಡ್ತಿತ್ತು ಆಗ ಡ್ರಾಯಿಂಗ್ ಅದನ್ನ ತಗೊ ಹೋಗಿ ಪಾಪುಗೆ ಕೊಟ್ಟೆ ಮನೆ ಎಲ್ಲ ಅಂಟ್ಸ್ಕೊಂಡೈತೆ ಅಂಕಲ್ಲು ಕೊಟ್ಟಿದ್ದ ಡ್ರಾಯಿಂಗು ತುಂಬ ಚೆನ್ನಾಗಿದೆ ಅಂದ್ಕೊಂಡು ಆದ್ದರಿಂದ ಒಂದು ತುಂಬ ಚೆನ್ನಾಗಿ ಡ್ರಾಯಿಂಗ್ ಬಿಡಿಸ್ತಾ ಇದ್ದೀನಿ ಅದರಿಂದ ಒಳ್ಳೆ ಡ್ರಾಯಿಂಗ್ ಕಲಾವಿದ್ರು ಆಗ್ಬೋದು ನಾವು ಏನ್ಮಾಡಿ ಒಂದು ಪ್ರಯತ್ನ ಇರ್ಬೇಕು ಆ ಪ್ರಯತ್ನ ಮಾಡಿಯೇ ಪ್ರತಿಫಲ ಸಿಗೋದು ನಾನು ಅಷ್ಟೇ ಪಶ್ಟ್ ಪ್ರಯತ್ನ ಮಾಡ್ತಿರಲಿಲ್ಲ ಅದಕ್ಕೆ ಸಿಕ್ಕಿರಲ್ಲ ಆದರೆ ಈವಾಗ ನನಗೆ ಸಿಗ್ತಾಯಿದೆ ತುಂಬ ಚೆನ್ನಾಗಿ ಡ್ರಾಯಿಂಗ್ ಅನ್ನೋದು ಇದರಿಂದ ಒಂದು ಮುಂದಿನ ಡ್ರಾಯಿಂಗ್ ಅಂದ್ರೆ ತುಂಬ ಇದು ಡ್ರಾಯಿಂಗ್ ಇಷ್ಟು ಮಾಡೋದು ಮಾತಾಡೋದು ಇದರಿಂದ ಒಂದು ಇಂಟ್ರಸ್ಟ್ ಕೊಟ್ಟು ನಾನು ಡ್ರಾಯಿಂಗ್ ಮಾಡ್ತಿದ್ದೀನಿ ಅದು ತುಂಬ ಇಷ್ಟ ನಂಗೆ ಡ್ರಾಯಿಂಗ್ ಒಂದು ಮಾಡೋದು ಅಂದರೆ ಒಂದು ಅಭ್ಯಾಸ ಆಗೋಯಿತು ಮಾಡ್ತಾ ಮಾಡ್ತಾ ನಾವು ಮಾಡ್ತಿದ್ವಿ ಆದ್ದರಿಂದ ಒಂದು ಒಳ್ಳೆ ಆಯಿತಾ ಆದ್ದರಿಂದ ಒಂದು ಮಸ್ತಾಗಿ ಒಂದು ಡ್ರಾಯಿಂಗ್ ಕಲಿತ್ಕೊಂಡೆ ಒಂದು ಏನು ಬೇಕು ಎಲ್ಲವೂ ಮಾಡ್ತೀನಿ ನಾನು ಮಾಡ್ಸಿದ್ದೀನಿ ಹಾಂ ಚೆನ್ನಾಗಿ ಮಾಡಿ ಅದು ಡ್ರಾಯಿಂಗ್ ಮಾಡಿದ ತಕ್ಷಣ ಒಂದು ಎನರ್ಜಿ ಬರ್ತದೆ ಕೃಷ್ಣ ಆಲ್ರಡಿ ಒಂದು ಕೃಷ್ಣನದ್ದು ಒಂದು ಇದು ಬಿಡಿಸ್ದೆ ದೇವ್ರು ನಂಗೆ ಇದನ್ನ ಮಾಡಿತು ಒಂದು ಕೃಷ್ಣ ಒಂದು ಡ್ರಾಯಿಂಗ್ ಮಾಡಿದ ತಕ್ಷಣ ದೇವ್ರುಗಳು ದೇವ್ರ್ಗಳ ಡ್ರಾಯಿಂಗ್ ಮಾಡ್ಬೇಕು ಅಂತ ಅನ್ನಿಸ್ತು ಆವಾಗಿಂದ ದೇವ್ರ್ಗಳ ಡ್ರಾಯಿಂಗ್ ಮಾಡಿದೆ ಅರಿಂದ ಒಳ್ಳೆ ಒಂದು ಒಂದು ರೆಸ್ಪಾನ್ಸ್ ಸಿಕ್ಕಿತು ಅದರಿಂದ ಒಳ್ಳೆ ಒಂದು ತುಂಬ ಇಷ್ಟ ಆಯಿತು ಒಂದು ಮನಸು ಫಿಕ್ಸ್ ಮಾಡಿದೆ ಅದು ತುಂಬನೇ ಇಷ್ಟ ಆಯಿತು ಒಂದು ಒಂದು ಕೈ ಸ್ಕೆಚ್ ಮಾಡಿದೆ ಅದನ್ನ ಒಳ್ಳೆ ಇದು ಬಂತು ಅದರಿಂದ ನಮಗೆ ತುಂಬ ಫುಲ್ಲೂ ಇಷ್ಟ ಆಯಿತು ಅದರಿಂದ ಒಂದು ಒಂದು ಫುಲ್ಲು ನಂಗೆ ಎನರ್ಜಿ ಬರ್ತಿದ್ದವು ಆಯಪ್ಪನ ಡ್ರಾಯಿಂಗಿಂದ ಅದರಿಂದ ತುಂಬ ಖುಷಿ ಆಗ್ತಿತ್ತು ಅದಕ್ಕೆ ನಾನು ಒಂದು ಇಷ್ಟಪಟ್ಟು ಡ್ರಾಯಿಂಗ್ ಮಾಡ್ಸಿದ್ದೀನಿ ಈವಾಗ್ಲೇ ಅದು ಎಲ್ಲರೂ ಇಷ್ಟ ಅಂದು ಅಂತಾರೆ ನನಗೂ ಇಷ್ಟ ಡ್ರಾಯಿಂಗ್ ಮಾಡೋದು ಡ್ರಾಯಿಂಗ್ ಅಂದರೆ ಅದು ಒಂದು ಇಷ್ಟ ಮಾಡಿ ತಕ್ಷಣ ನಾವು ತುಂಬ ಇಷ್ಟ ಆಗ್ತಿದೆ ಆದ್ದರಿಂದ ಒಂದು ಡ್ರಾಯಿಂಗು ಮಾಡಬೋದು ನಾವು ಒಂದು ಇದು ಮಾಡ್ಬೋದು ಒಂದು ಅರಮನೆ ಸ್ಕೆಚ್ ಮಾಡಿದೆ ಆ ಅರಮನೆಯೂ ಒಂದು ಬ ಡ್ರಾಯಿಂಗಲ್ಲಿ ಮಸ್ತಾಗಿ ಬಂದಿತ್ತು ಅದನ್ನು ತುಂಬ ಜನ ಇಷ್ಟಪಟ್ಟು ಮಾಡಿದರು ಅದರಿಂದ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿತು ಒಂದು ದಾ ಮಾಡಿಸಿತು ಅದು ಒಂದು ಡ್ರಾಯಿಂಗ್ ಅನ್ನೋದು ಒಂದು ನಮ್ಮ ಅಂಗಾಂಗ ಅದು ಮಸ್ತಾಗಿದೆ ಆದ್ದರಿಂದ ಒಂದು ಇದರಿಂದ ನಮಗೆ ತುಂಬ ಖುಷಿ ಆಗ್ತಿದೆ ಆ ಡ್ರಾಯಿಂಗ್ ಅನ್ನೋದು ತುಂಬ ಒಳ್ಳೇದು ಇದು ಮಾಡಿ ಆದ್ದರಿಂದ ಇದು ಮಾಡಿದೆ ಅದು ಒಳ್ಳೆ ಇದು ಬಂತು ರೆಸ್ಪಾನ್ಸ್ ಬಂತು ಒಳ್ಳೆ ಡ್ರಾಯಿಂಗು ಒಂದು ಸ್ಕೆಚ್ ಮಾಡಿದೆ ಇದು ಮಾಡಿದೆ